ಹಾಂ ಹೌದು ಹೌದಾ ಐದು ಜನ ಇದ್ದೀರ ನಮ್ಮದು ಫೋರ್ ಇಂಟು ಫೋರ್ ಒಂದು ಜೀಪ್ ಇದೆ ಮೇಡಮ್ ಅಲ್ಲಿ ಟ್ರಕಿಂಗ್ ಎಲ್ಲ ಸಕ್ಕತ್ತು ಇರುತ್ತೆ ಅಲ್ಲೇ ನೀಟಾಗಿ ಕರ್ಕೊಂಡು ಹೋಗ್ತಾರೆ ನಿಮಗೆ ಎಲ್ಲಾ ನೀಟಾಗೆ ಯಾವುದು ಇದು ತೊಂದರೆ ಆಗಲ್ಲ ನಮ್ಮ ಒಳ್ಳೆ ಎಕ್ಪೀರಿಯನ್ಸ್ ಡ್ರೈವರ್ ಇದ್ದಾರೆ ಐದು ಜನಕ್ಕೆ ನಾವು ಒಂದು ನಾಲ್ಕು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತೀವಿ ಮೇಡಮ್ ನಾವು ಒಂದು ಐದು ಜಾಗಕ್ಕೆ ಕರ್ಕಂಡು ಹೋಗ್ತೀವ್ ಅಬ್ಬಿ ಪಾಲ್ಸು ಅಲ್ಲೀ ಮತ್ತೆ ಸುಮಾರು ಒಂದು ಎರಡು ಮೂರು ಜಾಗಗಳಿದೆ ಸುಮಾ ಅಲ್ಲೆಲ್ಲ ಫೋರ್ ಇಂಟು ಫೋರಲ್ಲೇ ಹೋಬೇಕ್ ಅದರಿಂದ ನಾವು ಅಪ್ ಆ್ಯಂಡ್ ಡೌನ್ ಚಾರ್ಜಸ್ ಎಲ್ಲ ಸೇರಿ ನಾವು ನಾಲ್ಕು ಸಾವಿರ ರೂಪಾಯಿ ಹೇಳ್ತೀವಿ ನಾಲ್ಕು ಅಲ್ಲಿ ರೂಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಆಮೇಲೆ ಕೊಡಿ ಪರ್ವಾಗಿಲ್ಲ ನಮ್ಗೇನು ಈಗಲೇ ಕೊಡ್ಬೇಕು ಅಂತೇನಿಲ್ಲ ನಾಲ್ಕು ಸಾವಿರ ರೂಪಾಯಿ ಪ್ಲಸ್ ಬಾಟ ಚಾರ್ಜ್ ಹ್ಞೂ ಫಿಕ್ಸ್ ರೇಟ್ ಫಿಕ್ಸ್ ರೇಟ್ ನಮ್ಮದು ಯ ನಮ್ಮತ್ತರಲ್ಲ ಯಾರತ್ತಿರ ಅಷ್ಟೇ ಇರುತ್ತೆ ಇಲ್ಲೆಲ್ಲ ನಾವು ಅಷ್ಟೇ ಚಾರ್ಜ್ ಮೇಡಮ್ ಗೌರ್ಮೆಂಟ್ ಫಿಕ್ಸ್ ಚಾರ್ಜಸ್ ಮೇಡಮ್ ಇದು ಹಾಂ ಸರಿ ಮೇಡಮ್ ಆಯ್ತು ಆಯಿತು ಆರು ಜನ ಇದ್ದೀರಲ್ವಾ

ಐದು ಜನನ ಆಯ್ತು ಹಾಂ ಆಯ್ತು ಮೇಡಮ್ ಹಾಂ ಓ ಅದ್ರ ಬಗ್ಗೆ ಏ ಕ್ವಷನ್ನೇ ಬೇಡ ಮೇಡಮ್ ಆ ರೆಸಾರ್ಟ್ ಹೆಸ್ರು ಹೇಳ್ಬಿಡಿ ನಾವು ಅಲ್ಲೇ ಬಂದು ಬಿಡ್ತೀವಿ ನಮ್ಗೆ ಎಲ್ಲಾ ಅಡ್ರೆಸ್ಸ್ ಗೊತ್ತಿದೆ

ಓಕ್ ಓಕೆ ಮೇಡಮ್ ತ್ಯಾಂಕ್ ಯೂ ತ್ಯಾಂಕ್ ಯೂ